ಹಲೋ ಹೇಳಿ ಸರ್ ಹಾಂ ನಮಸ್ತೆ ಹಾಂ ಹೇಳಿ ಸರ್ ಏನಾಗಬೇಕಾಗಿತ್ತು ಹಾಂ ಸರ್ ನಿಮ್ಗೆ ಯಾವ ಎಷ್ಟು ಬೇಕು ಯಾವ ಥರದ್ದು ಬೇಕು ಸರ್ ನಿಮಗೆ ಹಾಂ ಸರಿ ಸರ್ ಅದೇ ಕ್ವಾಲಿಟಿ ಇರೋ ಅಂತದ್ದೇ ಕಳಿಸ್ತೀವಿ ಎಷ್ಟು ಬೇಕು ಸರ್ ನಿಮಗೆ ಸರ್ ಐವತ್ತು ಕ್ವಿಂಟಾಲಿಗೆ ಒಂದು ಒಂದು ಕ್ವಿಂಟಾಲಿಗೆ ಬಂದು ಒಂದು ಐದು ಸಾವಿರ ಆಗಿದೆ ಸರ್

ನಮ ನಿಮ್ಗೆ ಎಷ್ಟು ಬೇಕು ಅಂತ ಹೇಳ್ತಿರೋ ಅಷ್ಟು ಕಳ್ಸಿಕೊಡ್ತೀವಿ ಸರ್ ನಾವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಳ್ಸ್ ಕಳ್ಸಿ ಕೊಡ್ತಿವಿ ರೆಡಿ ಆಗಿದೆ ನಿಮ್ಮ ಹಾಂ ಹಾಂ ಸರಿ ಸರ್ ಕಳ್ಸಿ ಕೊಡ್ತಿವಿ ಹಾಂ ಹಾಂ ಸರ್ ನೀವೇನು ಸರ್ ನೀವೇ ಮಾಡಿಕೊಡ್ತೀವಿ ಅಂತಂದರುನು ಆಗುತ್ತೆ ನಾವೇ ಮಾಡಬೇಕು ಅಂತಂದರೆ ಅದಕ್ಕೆ ಸಪ್ರೇಟ್ ವೆಚ್ಚ ಆಗುತ್ತೆ ಸರ್ ಜಾಸ್ತಿ ಅಮೌಂಟ್ ಆಗುತ್ತೆ ಹಾಂ ಸರಿ ಸರ್ ಸರ್ ನಿಮ್ದು ಸರ್ ನಿಮ್ಮದು ಇದು ಊರು ಯಾವುದು ಅಂದರಿ ಹಾಂ ಸರ್ ಟೂ ಡೇಸ್ ಆಗುತ್ತೆ ಕಳ್ಸಿಕೊಡೋದು ಓಕೇನಾ ಹ್ಞೂ ಓಕೆ ಹಾಂ ಸರಿ ಸರ್ ನೀವು ಬಿಲ್ ಪೇ ಮಾಡ್ಕೊಳ್ಳಿ ನಾವು ಕಳ್ಸ್ಕೊಡ್ತೀವಿ ನಿಮಗೆ ಹಾಂ ಓಕೆ ಸರ್